ನಾನು ಆಧುನಿಕ ಸಂಗೀತವನ್ನು ಹಾಡಲು ಇಷ್ಟಪಡುತ್ತೇನೆ ಯಾಕಂದರೆ ಆಧುನಿಕ ಸಂಗೀತ ಶಾಸ್ತ್ರೀಯ ಸಂಗೀತಕ್ಕೆ ಹೋಲಿಕೆ ಮಾಡಿದ್ದಲ್ಲಿ ಸ್ವಲ್ಪ ಸುಲಭವಾಗಿರುತ್ತದೆ ಆದ್ದರಿಂದ ನಾನು ಆಧುನಿಕ ಸಂಗೀತವನ್ನು ಹಾಡಲು ಇಷ್ಟಪಡುತ್ತೇನೆ ಶಾಸ್ತ್ರೀಯ ಸಂಗೀತವೆನ್ನೋದು ಕಲಿಯೋಕ್ಕೆ ಆಗಿರಬಹುದು ಅಥವಾ ಹಾಡೋಕ್ಕೆ ಆಗಿರಬಹುದು ಸ್ವಲ್ಪ ಕಠಿಣವಾಗಿರುವ ಕಾರಣದಿಂದ ನಾನು ಶಾಸ್ತ್ರೀಯ ಸಂಗೀತವನ್ನು ಹಾಡಲು ಇಷ್ಟಪಡುವುದಿಲ್ಲ